ಮೇಡಮ್ ನಾನು ಪೇಶೆಂಟ್ ಮಾತಾಡ್ತಿರೋದು ದಿವ್ಯ ಅಂತ ದಿವ್ಯ ಅಂತ ನಾನು ತುಂಬ ತಿಂಗಳಿಂದ ಕಾಲು ನೋವಿಂದ ನರಳ್ತಾ ಇದ್ದೇನೆ ಹಾಂ ಹೌದು ನನಗೇ ಫಸ್ಟು ಸೋಮೇಶ್ವರ ಹಾಸ್ಪೆಟ್ಲಲ್ಲಿ ತೋರಿಸಿದ್ವಿ ಮೇಡಮ್ ಕಾಲುನೋವಿಗೆ ಆದರೆ ಏನು ಉಪಯೋಗ ಇಲ್ಲ ಕಾಲ್ನೋವು ಹಂಗೆ ಇದೆ ಆದ್ದರಿಂದ ನಿಮ್ಗೆ ಯಾವ್ದಾದ್ರೂ ಆಸ್ಪತ್ರೆ ಅವ್ರು ಗೊತ್ತೇನೋ ಅಂತ ಫೋನ್ ಮಾಡಿದೆ ಮೇಡಮ್ ಅದೇ ಮೇಡಮ್ ಗೌರಿಬಿದನೂರಲ್ಲಿ ಸೋಮೇಶ್ವರ ಆಸ್ಪತ್ರೆ ಹೌದು

ಹ್ಞೂ ಸರಿ ಮೇಡಮ್ ಹ್ಞೂ

ಹಾಂ ಸರಿ ಮೇಡಮ್ ಆಯಿತು ಅದು ಒಂದೆನಾ ಮೇಡಮ್ ಹಾಸ್ಪೆಟಲ್ ಇರೋದು

ಹೌದ ಮೇಡಮ್

ಹ್ಞೂ ಸರಿ ಮೇಡಮ್ ಆಯಿತು ತ್ಯಾಂಕ್ ಯು ಮೇಡಮ್ ಹ್ಞೂ ಸರಿ ಆಯಿತು